ನನ್ನದು ದೊಡ್ಡ ಸಾಧನೆ ಏನಂದರೆ ತುಂಬ ದೊಡ್ಡ ಸಾಧನೆ ಏನಂತ ಅಲ್ಲ ಸಣ್ಣ ವಿಷಯಗಳನ್ನ ಎತ್ಕೊಂಡು ನಾನು ದೊಡ್ಡ ಸಾಧನೆಗಳೆಂದು ಉಲ್ಲೇಖಿಸೋದು ಕೂಡ ಇಲ್ಲ ನನ್ನ ಜೀವನದಲ್ಲಿ ನನ್ನ ಕಾಲೇಜು ಜೀವನದಲ್ಲಿ ನಾನು ಕೆಲವೊಂದು ಸ್ಥಳದಲ್ಲಿ ಪ್ರಶಸ್ತಿಗಳನ್ನು ಗೆದ್ದಿದ್ದೇನೆ ನಾನು ಒಬ್ಬಳು ಕ್ರೀಡಾಪಟು ತುಂಬ ಒಳ್ಳೆಯ ತ್ರೋಬಾಲ್ ಕ್ರೀಡಾಪಟು ಕಬಡ್ಡಿ ಕ್ರೀಡಾಪಟು ರನ್ನಿಂಗ್ ರೇಸ್ ಕ್ರೀಡಾಪಟು ನಾನು ಚಾಂಪಿಯನ್ ಅಂತ ಹೇಳ್ಬೋದು ತ್ರೋಬಾಲಲ್ಲಿ ನನಗೆ ನಾನು ಅಂತಾರಾಷ್ಟ್ರೀಯ ಮಟ್ಟದ್ವರೆಗೂ ಹೋಗಿದ್ದೇನೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅಂತ ಎಣಿಸ್ತೇನೆ ಯಾಕಂದರೆ ಅದು ನನ್ನ ಕಾಲೇಜಿನ ಜೀವನದಲ್ಲಿ ನಾನು ಪಟ್ಟ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋದು ಅಂದರೆ ತುಂಬ ಚಿಕ್ಕ ವಿಷಯವಲ್ಲ ನಾನು ತ್ರೋಬಾಲಲ್ಲಿ ಮಾಡಿದ ಸಾಧನೆಗೆ ನನಗೆ ಅದರಲ್ಲಿ ಪ್ರಶಸ್ತಿ ದೊರಕಿದೆ ಕಾಲೇಜ್ ಜೀವನದಲ್ಲಿ ನನ್ನನ್ನು ಎಲ್ಲ ಅಧ್ಯಾಪಕರೆದುರು ತುಂಬ ಪ್ರೋತ್ಸಾಹಿಸಿದ್ದಾರೆ ನನ್ನ ಹೆತ್ತವರ ಮುಂದೇನೂ ಪ್ರೋತ್ಸಾಹಿಸಿದ್ದಾರೆ ಇದು ನಾನು ಪಟ್ಟ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಓಟದಲ್ಲಿ ತುಂಬ ಅಂದರೆ ತುಂಬ ವೇಗವಾಗಿ ಓಡ್ತೇನೆ ಅದರಲ್ಲಿ ಕೂಡ ನಾನು ಚಾಂಪಿಯನ್ಶಿಪ್ಪನ್ನು ಗಳಿಸಿದ್ದೇನೆ ಇದು ಕೂಡ ನನ್ನ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು